ಹಾಂ ಹಲೋ ಹಾಂ ಹೌದು ನಾವು ಗ್ಯಾಸ್ ಏಜನ್ಸಿಯವ್ರು ಹೌದಾ ಎಲ್ ಬರ್ಬೇಕು ರೀ ಮೇಡಮ್ ಯಾವ ಏರಿಯಾಗೆ ಇದೇರಿ ನಿಮ್ಮದು ಬ್ರಹ್ಮಪುರ ಇದೇರಿ ಹಾಂ ಮೇಡಮ್ ಒಂದು ಹಾಫ್ ಎನ್ ಅವರ್ದಾಗೆ ಬಂದೀನಿ ಬರ್ತೀವಿ ರೀ ಮೇಡಮ ಸ್ವಲ್ಪ ವೇಟ್ ಮಾಡಿರಿ ಹಾಂ ಆಯ್ತು ರೀ ಮೇಡಮ್ ಹ್ಞೂ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗ್ತದ್ ನೋಡಿರಿ ಮೇಡಮ್ ಒಂದು ಇನ್ನೂರು ಮುನ್ನೂರು ಆಗುತ್ತೆ ಕಮ್ಮಿ ಅಷ್ಟು ಫ್ಲೋರ್ ಹೋಗಿ ಹೋಗ್ಬೇಕಲ್ಲ ರೀ ಹೆಂಗ್ ಕಮ್ಮಿ ಆಗ್ತದ್ ಹೇಳಿರಿ ಸಿಲಿಂಡ್ರ್ ಚಾರ್ಜ್ ಕೊಟ್ಟಿರ್ತೀರ ಅದು ಸರಿ ರೀ ಮತ್ತೆ ಅದು ಮ್ಯಾಲ ಏಳನೇ ಫ್ಲೋರಿಗೆ ಮೂರನೇ ಫ್ಲೋರಿಗೆ ಹೋಗ್ಬೇಕು ನಾಲ್ಕನೇ ಫ್ಲೋರಿಗೆ ಹೋಬೇಕು ರೀ ಹೆಂಗ್ ತರ್ಬೇಕು ನಾವು ಹೇಳಿರಿ ಇಲ್ಲಿ ನಮ್ದು ಏನು ಇದೇರಿ ಮನೆ ತನಕ ತಂದು ತಲ್ಪ್ಸ್ತೀವಿ ರೀ ಅಲ್ಲಿ ಬೇಕಾದ್ರೆ ನೀವು ಬಂದು ತೊಗೋರಿ ಕೆಳಗೆ ನಮ್ಗೇನೂ ಕೊಡ್ಲಿಕ್ ಹೋಗಬೇಡ್ರಿ ಎಕ್ಸ್ಟ್ರಾ ಚೇ ಫೀಸು ಕಮ್ಮಿ ಏನೂ ಆಗಲ್ಲ ರೀ ಮಾ ಅಲ್ಲಿ ತನಕ ತೊಗೊಂಡು ಬಾ ಅಂದರೆ ತಂದು ಕೊಡ್ತೀವಿ ಇಲ್ಲ ಅಂದರೆ ನೀವು ಬಂದು ತೊಗೊಂಡು ಹೋಗ್ರಿ ಆಗೋಲ್ಲ ರೀ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡ್ತೀನಿ ನೋಡಿರಿ ಅಷ್ಟೇ ಮತ್ತೊಂದು ಐವತ್ತು ರೂಪಾಯಿ ಸೀಡಿ ಏರ್ಕೊಂಬರ್ಬೇಕಲ್ಲ ರೀ ಮೇಡಮ್ ಅವರೆ ಹೇಳಿರಿ ನೀವು ಅಲ್ಲಿಂದ ಅಷ್ಟು ಫ್ಲೋರಿಂದ ಕ ಬಾ ಅಂದರೆ ಹೆಂಗೆ ಆಗುತ್ತೆ ಮೊದ್ಲೇ ಸಿಲಿಂಡ್ರು ವಜೆ ಇರ್ತದೆ ಹೆಂಗ್ ಬರ್ಬೇಕು ಹೇಳಿರಿ ಏನಂತೇಳಿ ಮೇಡಮ್ ತೊಗೊಂಬಾ ಅಂದಿರಿ ಅಂದರೆ ತರ್ತೀನಿ ಅರ್ಜೆಂಟಿದೆ ತರ್ತೀನಿ ರೀ ತರ್ತೀನಿ ರೀ ಅರ್ಜೆಂಟ್ ಅಂದರೆ ಮತ್ತೆ ಐನೂರು ರೂಪಾಯಿ ಜಾಸ್ತಿ ಆಗ್ತದ್ ಮತ್ತೆ ಜಾಸ್ತಿ ಆಗ್ತದೆ ನೋಡಿ ನೀವು ಅರ್ಜೆಂಟ್ ಅಂದರೆ ಯಾಕಂದ್ರೆ ನಮ್ಗೆ ಬೇರೆ ಬೇರೆ ಯಾರು ಯಾರಿಗೋ ಹಾಕ್ಬೇಕು ರೀ ಮೇಡಮ್ ನಿಮ್ದೇ ಅಂದರೆ ಹೆಂಗೆ ಹೋಗಲಾಕಾತಿದೇನ್ ನೀವು ಕೊಟ್ರೆ ಎಲ್ಲ ನಮ್ಗೆ ಸ್ವಲ್ಪ ಆಗ ಬೇರೆ ಏರಿಯಾಕ್ಕೆ ಹೋಗಿ ಈ ಕಡೆ ಬರ್ಬೇಕಲ್ವ ಮತ್ತೆ ನೀವು ಅರ್ಜೆಂಟ್ ಅಂದರೆ ನಿಮ್ಗೇ ಫಸ್ಟ್ ತಂದು ಹಾಕ್ಬೇಕಾಗ್ತದ್ ರೀ ನಾವು ಐನೂರು ರೂಪಾಯಿ ಕೊಡ್ತೀರಿ ಅಂದ್ರೆ ಹೇಳಿರಿ ತಂದು ಹಾಕ್ತೇನೆ ಮತ್ತೆ ನಿಮ್ಗೆ ಏನು ಹದಿನೈದು ದಿವ್ಸಕ್ ಒಂದು ಬೇಕಾ ತಿಂಗ್ಳಿಗೆ ಒಂದು ಸಾರಿ ಸಿಲಿಂಡ್ರ್ ಬೇಕಾ ತಿಂಗ್ಳಿಗೊಂದು ಬೇಕಾ ಸರಿ ಸರಿ ಈಗ ಹೆಂಗ ಐನೂರು ರೂಪಾಯಿ ಕೊಡ್ತೀರಾ ಕಮ್ಮಿ ಏನೂ ಮಾಡೋಕ್ಕಾಗಲ್ಲ ನಾನು ಬೇರೆ ಯಾರಿಗೋ ಹಾಕಿ ಬರ್ತೇನೆ ರೀ ಹ್ಞೂ ಹ್ಞೂ ಹ್ಞೂ ಟೋಟಲೀ ಏಳುನೂರು ಆಗುತ್ತೆ ನೋಡ್ರಿ

ತಗೊಂಬರ್ಲಾ ಬಂದ ಮ್ಯಾಲೆ ಇದು ನಿಮಗೆ ಕಾಲ್ ಮಾಡ್ತೇನೆ ನೋಡಿರಿ ಮೇಡಮ್ ಎಲ್ಲಿ ಬರ್ಬೇಕು ಅಂತ ಹೇಳಿರಿ ಯಾವ ಏರಿಯಾಗೆ ಬರ್ಬೇಕು ಅಂದಿರಿ ಯಾವ ಏರಿಯಾ ಅಂದಿರಿ ಬ್ರಹ್ಮಪುರ ಇದ್ಕೆ ಇಲ್ಲಿ ಅಪ್ಪನ ಗುಡಿ ಬಲ ಬರ್ತ್ನಿ ನೋಡಿರಿ ಅಲ್ಲಿ ರೀ ಅಲ್ಲಿ ಮ್ಯಾಲ್ ಬರಬೇಕೇನ್ರೀ ಏನು ಇಲ್ಲ ಗುಡಿ ಬಳಿನೇ ಇದೇರಿ ನಿಮ್ಮ ಮನೆ ನಾಯಿ ಏನಾರ ನಾಯಿ ಕಾಟ ಇದಾವ್ ನಾಯಿ ಇಲ್ಲ ರೀ ಹ್ಞೂ ಹ್ಞೂ ಹ್ಞೂ ಆಯ್ತು ರೀ ಮೇಡಮ್